ಹಾಂ ಹಲೋ ಮೇಡಮ್ ಹಲೋ ಕೇಳಸ್ತಿದಿಯಾ ನಾನು ರುತ್ ನಾನು ರುತಿಕನ ಪೇರೆಂಟ್ಸ್ ಮಾತಾಡುದು ಅದೂ ಇವ್ನು ಹೇಳ್ತಾ ಇದ್ದ ಇವತ್ತೇನಫ ಸ್ಪೋರ್ಟ್ಸಿನ ಬಗ್ಗೆ ಮಾತಾಡ್ತಾ ಇದ್ದರಂತೆ ಅಂದರೆ ಇದು ಸ್ಪೋರ್ಟ್ಸ್ ಏನೋ ಇದೆ ಅಂತ ಹೇಳ್ತಾ ಇದ್ದ ಅಂದರೆ ಯಾವ ಯಾವ ಗೇಮ್ಸ್ ಇದೆಂತ ಸ್ವಲ್ಪ ಹೇಳ್ತಿರ ಮೇಡಮ್ ಹಾಂ ಹಾಂ ಅಂದರೆ ಇವ್ನು ಆಟಾಡ್ತಾನಾ ಇವ್ನು ಆಟಾಡ್ತನಲ್ಲವಾ ಸ್ಕೂಲಲ್ಲಿ ಅಂದರೆ ಮನೆಲೂ ತುಂಬ ಪ್ರೆಕ್ಟಿಸ್ ಮಾಡ್ತ ಇರ್ತಾನೆ ಬಾಸ್ಕೆಟ್ಬಾಲು ರನ್ನಿಂಗು ಎಲ್ಲ ಗ್ರೌಂಡಿಗೆ ಹೋಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾನಲ್ಲ ಅವ್ನಿಗೆ ಅಭ್ಯಾಸದ್ಕಿಂತ ಜಾಸ್ತಿ ಸ್ಪೋರ್ಟ್ಸಲ್ಲೇ ಇಂಟ್ರಸ್ಟಿದೆ ಸೊ ಹಾಗಾಗಿ ಅವ್ನ ಹೆಸ್ ಅವ್ನು ಹೇಳ್ತಾ ಇದ್ದ ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಸರು ಕೊಟ್ಟಿದ್ದಾರೆ ನನಗೂ ಕೊಡಬೇಕು ಅಂತ ಹೇಳ್ತಿದ್ದ ಅಂದರೆ ನಾನಂದರೆ ನನ್ದೊಂದು ಫಂಕ್ಷನಿತ್ತು ಅದ್ಕೋಸ್ಕರ ನಾನು ನಿಮ್ಗೆ ಕೇಳ್ತಿದ್ದೀನಿ ಅಂದರೆ ಇದೇ ವಾರ್ದಲ್ಲಿ ಫಂಕ್ಷನಿರ್ ಇದು ಸ್ಪೋರ್ಟ್ಸ್ ಇರ್ಬೋದ ಅಥ್ವಾ ಮುಂದಿನ ವಾರ

ಹಾಂ ಹೌ ಹಾಂ ಹೌದು ಮೆಡಮ್ ಕಳಿಸ್ತೀನಿ ತುಂಬ ಇಂಟ್ರೆಸ್ಟಿದೆ ಅವನಿಗೆ

ಹಾಂ ಮೇ ಹಾಂ ಮೇಡಮ್ ಹೇಳಿ ಹೇಳಿ ಮತ್ತಿದು ಅಂದರೆ ಸ್ವಲ್ಪ ಅವ್ನಿಗೆ ಕೇಳ್ಕೊಂಡು ಇದು ಹೆಸರು ಬರ್ಕೊಳ್ಳಿ ಮೇಡಮ್ ಅವನಿಗೆ ಜಾಸ್ತಿ ಅಂದರೆ ಇದು ರನ್ನಿಂಗ್ ಮತ್ತು ಬಾಸ್ಕೆಟ್ ಬಾಲಲ್ಲಿ ತುಂಬ ಇಂಟ್ರೆಸ್ಟಿದೆ ನೀವು ನೋಡಿ ಇದು ಮಾಡಿ ಹಾಂ

ಹಾಂ ಸರಿ ಮಾಡಿ